ಅಲೋ ಸರ್ ನಮಸ್ತೆ ಸರ್ ನಮ್ಮ ಹೆಸರು ಸೌಮ್ಯ ಅಂತ ನಾವು ಕೋಲಾರಿಂದ ಮಾತಾಡ್ತಾಯಿದ್ದೀವಿ ನಮಗೆ ಕೋಲಾರಿಂದ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಈ ಕಡೆ ಹೋಗಬೇಕಿದೆ ನಮಗೆ ಕ್ಯಾಬ್ ಬೇಕಾಗಿದೆ ನಾವು ಐದು ಜನ ಇರ್ತೀವಿ ರಾತ್ರಿ ಎಂಟು ಗಂಟೆಗೆ ಇಲ್ಲಿ ಬಿಟ್ಟು ನಾಳೆ ಒಂದು ಬೆಳಗ್ಗೆ ಹತ್ತು ಗಂಟೆಗೆ ತಲುಪೋ ಹಾಗೆ ಆಗುತ್ತಾ ಸರ್ ಮಾಡಿಕೊಡ್ತೀರಾ ಹೌದು ಅಲ್ಲಿಂದ ಧರ್ಮಸ್ಥಳ ಶೃಂಗೇರಿ ಹೊರನಾಡು ಮುರುಡೇಶ್ವರ ನೋಡಿಕೊಂಡು ಬರಬೇಕಾಗುತ್ತೆ ಸರ್ ಓಕೆ